ಹಾಂ ನೀವೂ ಇದು ಟೈ ಇದ್ರ ಟೈಲರ್ ಅಲ್ಲ ಶ್ವೇತ ಟೈಲರ್ ಹಾಂ ಇಲ್ಲಿ ನಾವೊಂದು ಆರ್ಡ್ರ್ ಕೊಡೋಣ ಅಂತಿದ್ದೀನಿ ಯುನಿಫಾಮೂ ಇದು ಮಾಡಬೇಕಿತ್ತು ಅದು ನಿಮ್ಮದು ಹೇಗೆ ಬೀಳುತ್ತೆ ಯುನಿಫಾಮೂ ಹೊಲೆದ್ರೆ ಒಂದು ಇದಕ್ಕೆ ಸೆಟ್ಟಿಗೆ ನಮಗೆ ಸ್ವಲ್ಪ ಕಡಿಮೆ ಆಗ್ಬೇಕು ಅಂದರೆ ನಾವು ಹೋಲ್ಸೇಲ್ ಕೊಡ್ತಾಯಿದ್ದೀವಿ ಮೇಡಮ್ ನಿಮಗೆ ಒಂದು ಎರಡು ಅಲ್ಲ ನಮ್ಮದು ಹೋಲ್ಸೇಲ್ ಇದ್ದರೆ ಸ್ವಲ್ಪ ಡಿಸ್ಕೌಂಟ್ ಉಂಟಲ್ಲ ಹಾಂ ಹೌದು ಹೌದಲ್ವ ಹಾಂ ಹಾಂ ಹಾಂ ಮತ್ತೆ ನೀವು ಒಂದು ಮುನ್ನೂರೈವತ್ತು ನಾನ್ನೂರು ಇರ್ಬೋದು ನಾ ಸರಿ ಕೌಂಟ್ ಮಾಡಿ ನಿಮಗೆ ಆರ್ಡರ್ ಕೊಡ್ತೇನೆ ಆರ್ಡರ್ ಕೊಡುವಾಗ ಎಷ್ಟು ಸಾಧಾರಣ ಅಂದಾಜು ರಫ್ಲಿ ನಿಮ್ಗೆ ಹೇಳಿದ್ದು ಮುನ್ನೂರೈವತ್ತು ಇರ್ಬೋದು ಹೆಚ್ಚೆಂದ್ರೆ ನಾಲ್ಕ್ನೂರು ಇರ್ಬೋದು ಹ್ಞೂ ಹಾಂ ಅಲ್ಲ ಈಗ ನೀವು ಅದು ಮೆಜರ್ಮೆಂಟ್ ಎಲ್ಲ ತಗೊಂಡು ಸೈಜು ಎಲ್ಲ ಸರಿಯಾಗಬೇಕಲ್ಲ ಅವರಿಗೆ ಮಕ್ಕಳು ಫಿಟ್ಟಿಂಗ್ ಎಲ್ಲ ಸರಿಯಾಗಬೇಕು ಸೊ ನೀವು ಈ ಸ್ಕೂಲಿಗೆ ಬಂದು ತಗೊಂಡು ಹೋಗ್ತೀರಾ ಲೊಕೇಶನ್ ಕಳಿಸಿದ್ರೆ ಹಾಂ ಹಾಂ ಹಾಂ ನಿಮ್ಮ ಹಾಂ ಹಾಂ ಹಾಂ ಹಾಂ ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ಹ್ಞೂ ನೀವು ಎಷ್ಟು ದಿನ್ದಲ್ಲಿ ಅದೂ ನಮ್ಗೆ ರಿಟನ್ ಮಾಡ್ತೀರಿ ಹಾಂ ಹೌದಾ ಹಾಂ ಹಾಂ ಹಾಂ ಅಡ್ಡಿಲ್ಲ ಅಷ್ಟು ಲೇಬರ್ ಇದ್ದಾರೆ ನಿಮ್ಮ ಹತ್ರ ಅಲ್ಲ ನಾವು ಅದಕ್ಕೆ ನಾವು ಬೇಗ ಕೊಡೋರು ಯಾರು ಇದ್ದಾರೆ ಅಂತ ಹಾಂ ಹಾಂ ಹಾಂ ಅದೇ ನಮ್ಗೆ ಬೇಗ ಕೊಡೋರು ಬೇಕು ನಾವು ಒಂದು ಎರ್ಡು ಕಡೆ ಕೇಳಿದ್ರೆ ನಮಗೆ ಟೈಮ್ ಸ್ವಲ್ಪ ಜಾಸ್ತಿ ತಗೊಂಡಿರಲ್ವ ಸ್ವಲ್ಪ ಬೇಗ ಕೊಡ್ತಾರ ನೋಡ್ವಾ ಮತ್ತೆ ಸ್ವಲ್ಪ ನಮ್ಮ ಬಜೆಟಿಗೂ ಆಗಬೇಕು ಹ್ಞೂ ಹೊಂದಿಕೆ ಆಗೊ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹಾಂ ಒಂದು ಮೇಡಮ್ ಮತ್ತೆ ಅದು ಬಟ್ಟೆ ನಾವು ಕೊಡಬೇಕಾಗ್ತದ ನಾವೇ ಆರ್ಡರ್ ಮಾಡಬೇಕ ನೀವು ತರಿಸ್ಕೊಡ್ತೀರ ಎಲ್ಲ ಓಟ್ ನಿಮ್ಮ ಹ್ಞೂ ಹೌದಾ ಹಾಂ ಹಾಂ ನೀವೇ ತರೋದಲ್ಲ ನಮಗೆ ಅದೇ ನೀವೇ ತಂದ್ಕೊಡಿ ನಮಗೆ ಉಳೀತಲ್ವ ಇಲ್ಲ ನಾವು ಕಲರು ಒಂದು ಸಣ್ಣ ಪೀಸು ನಿಮಗೆ ಸ್ಯಾಂಪಲಿಗೆ ಕಳಿಸ್ತೇನೆ ಹಾಂ ಅದು ಅದೇ ಥರದ್ದು ನೀವು ಅಲ್ಲಿ ಹೋಗಿ ಇದು ಮಾಡ್ಬೋದು ಪರ್ಚೇಸ್ ಮಾಡ್ಬೋದು ನಮ್ದು ಸ್ಯಾಂಪಲ್ ಇದೆ ನಮ್ದು ಯಾವ ಇಲ್ಲ ಇಲ್ಲ ಆಗೆಲ್ಲ ಆಗ್ಬಾರ್ದು ಯುನಿಫಾರ್ಮ್ ಅಂದರೆ ನಿಮಗೆಲ್ಲ ಒಂದೇ ಸಲ ತಗೊಳ್ಬೇಕು ಅದಕ್ಕೆನೆ ನೀವೆ ತಂದರೆ ನಾವು ಬೇರೆ ಬೇರೆ ಅದು ನೀವು ಸ್ವಲ್ಪ ಹಾಂ ಅಡ್ಡಿಲ್ಲ ಮೇಡಮ್ ಅಡ್ಡಿಲ್ಲ ಹಾಂ ಓಕೆ ಓಕೆ ಹಾಂ ಹಾಂ ಹಾಂ ಹಾಂ ಆಯ್ತು ಆಯ್ತು ನಿಮ್ಗೆ ಈ ನಂಬರಿಗೆ ಮೆಸೇಜ್ ಮಾಡ್ತೇನೆ ಮತ್ತೆ ಲೊಕೇಶನು ಎಲ್ಲ ಕಳಿಸ್ತೇನೆ ಹಾಂ ಅಡ್ರೆಸ್ಸು ಹಾಂ ಇದು ಹಾಂ ಓಕೆ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು